ಮಾದೇಶ್ವರ ಬೆಟ್ಟ ತುಂಬ ವಿಶೇಷವಾದ ದೇವಸ್ಥಾನ ಅಲ್ಲಿಗೆ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ಅಲ್ಲಿ ನಮ್ಮ ಅತ್ತೆ ಸೋದರತ್ತೆ ಇದ್ದಾರೆ ಹೋದ್ರೆ ಅವ್ರ ಮನೇಲಿ ಮೂರು ನಾಲ್ಕು ದಿನ ಇದ್ದುಕೊಂಡು ದೇವಸ್ಥಾನಕ್ಕೋಗಿ ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಹರ್ಕೆ ಎಲ್ಲ ತೀರಿಸ್ಕೊಂಡು ಸಾಯಂಕಾಲ ಚಿನ್ನದ ತೇರೆಲ್ಲಾ ಎಳೆಸಿ ಪೂಜೆ ಎಲ್ಲ ಮಾಡಿಸಿ ಸಾಲೂರು ಮಠಕ್ಕೋಗಿ ಅಲ್ಲೆಲ್ಲಾ ದೇವರ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗನಿಸುತ್ತೆ ಸುತ್ತಮುತ್ತ ವಾತಾವರಣ ಎಲ್ಲ ಚೆನ್ನಾಗಿದೆ ಸಾಯಂಕಾಲ ಚಿನ್ನದ ತೇರೆಲ್ಲಾ ಎಳೆಸಿಬಿಟ್ಟು ಅಲ್ಲೇ ದೇವಸ್ಥಾನ ಸುತ್ತಮುತ್ತ ಓಡಾಡ್ಕೊಂಡು ಚೆನ್ನಾಗಿ ಜನಗಳನ್ನೆಲ್ಲಾ ಜನಗಳೆಲ್ಲಾ ತುಂಬ ಬಂದಿರ್ತಾರೆ ನೋಡೋಕೆ ಒಂಥರ ಚೆನ್ನಾಗಿರುತ್ತೆ ಮತ್ತು ಹರ್ಕೆ ಕಟ್ಟಿಕೊಂಡರೆ ಏನು ಹರ್ಕೆ ಕಟ್ಟಿಕೊಂಡ್ರೂ ಈಡೇರುತ್ತೆ ನಮ್ಗೆ ತುಂಬ ನಂಬಿಕೆ ಅಲ್ಲಿ ನಮ್ಮ ಅತ್ತೆ ಮನೆ ಇರೋದ್ರಿಂದ ನಮಗೆ ದೇವಸ್ಥಾನಕ್ಕೆ ಹೋಗೋಕೆ ಅನುಕೂಲ್ವಾಗಿದೆ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ರಶ್ ಇದ್ದರೆ ನಮಗೆ ರಿಕ್ವೆಸ್ಟ್ ಮಾಡಿ ದೇವ್ರ ದರ್ಶನ ಎಲ್ಲ ಮಾಡಿಸ್ಕೊಡ್ತಾರೆ ಅಲ್ಲಿ ಲಾಡು ಪ್ರಸಾದ ತುಂಬ ಚೆನ್ನಾಗಿರುತ್ತೆ ನಾವು ಹೋದಾಗೆಲ್ಲಾ ಲಾಡು ಪ್ರಸಾದ ತಂದು ನಮ್ಗೆ ಬೇಕಾದವ್ರಿಗೆಲ್ಲ ಕೊಡ್ತೀವಿ ಆವಾಗಾವಾಗ ಹೋಗ್ತಾ ಇರ್ತೀವಿ ಮಾದೇಶ್ವರನ ಬೆಟ್ಟದಲ್ಲಿ ನಾಗಮಲೆ ದೇವಸ್ಥಾನ ಇದೆ ಅಲ್ಲಿಗೂ ನಾವು ಹೋಗ್ಬಿಟ್ಟು ಬರ್ತೀವಿ ಮಾದೇಶ್ವರನ ಬೆಟ್ಟಕ್ಕೆ ಹೋದಾಗೆಲ್ಲಾ ನಾಗ್ಮಲೆಗೆ ಹೋಗ್ದೇ ಬರೋದೇ ಇಲ್ಲ ಅಲ್ಲೂ ತುಂಬ ಒಳ್ಳೆಯದು ಅಲ್ಲಿ ನಾವೇನಾದ್ರು ಮನಸಲ್ಲಿ ಅಂದ್ಕೊಂಡಿದ್ದು ಈಡೇರುತ್ತೆ ಆದ್ದರಿಂದ ನಾವು ಆವಾಗಾವಾಗ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇರ್ತೀವಿ ಹೋದಾಗೆಲ್ಲಾ ಎರಡು ಮೂರು ದಿನ ಇದ್ದುಕೊಂಡು ಅಲ್ಲೇ ಚೆನ್ನಾಗಿ ಎಲ್ಲ ಬೆಳಗಿನ ಜಾವದ ಅಭಿಷೇಕದ ದರ್ಶ್ನ ಅಭಿಷೇಕದ ಪೂಜೆಯದು ದರ್ಶನ ಎಲ್ಲ ನೋಡಿಕೊಂಡು ಅಮಾವಾಸ್ಯೆ ಅಮಾವಾಸ್ಯೆಗು ಹೋಗ್ತಿವಿ ಅಮಾವಾಸ್ಯೆಲೆಲ್ಲಾ ತುಂಬ ವಿಶೇಷ ದೀಪಾವಳಿ ಹಬ್ದಲ್ಲಿ ತುಂಬ ಚೆನ್ನಾಗಾಗುತ್ತೆ ಸುತ್ತಮುತ್ತ ಊರವರು ಎಲ್ಲ ತುಂಬ ಜನ ಸೇರ್ತಾರೆ ಅದೆಲ್ಲಾ ನೋಡೋಕೆ ಒಂದು ಚೆನ್ನಾಗಿರುತ್ತೆ ದೀಪಾವಳಿ ಹಬ್ದಲ್ಲಿ ತುಂಬ ದೀಪಗಳೆಲ್ಲಾ ಹಚ್ತಾರೆ ತುಂಬ ಜನಗಳು ಬಂದು ಎಲ್ಲ ಹರ್ಕೆಗಳಿರೋದೆಲ್ಲಾ ಪೂರೈಸಿಕೊಂಡು ದೇವ್ರ ನಂಬಿಕೆಯಿಂದ ಪೂಜೆ ಮಾಡಿಕೊಂಡು ಹೋಗ್ತಾರೆ ಆದ್ದರಿಂದ ಮಾದೇಶ್ವರನ ಬೆಟ್ಟಕ್ಕೆ ತುಂಬ ನಂಬಿಕೆಯಿಂದ ಜನಗಳೆಲ್ಲಾ ಹೋಗ್ತಾರೆ ನಾವೂ ಹೋಗ್ತೀವಿ

ಅದು ಸ್ವಿಂಗ್ ಇನ್ ಅದಕ್ಕೆ ಹೇಳಿದ್ದು ಈಗ ಎಷ್ಟಾಗಿದೆ ಹೇಳಿ ನಿಮಗೆ